ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲ್ವತ್ತೇಳು ಇಪ್ಪತ್ತೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇಪ್ಪತ್ತ ಎಂಟು ಜೂನ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇಪ್ಪತ್ತ ಮೂರು ಏಪ್ರಿಲ್ ಎರಡು ಸಾವಿರದ ಎರಡು ಮೂವತ್ತ ಒಂದು ಅಕ್ಟೋಬರ್ ಎರಡು ಸಾವಿರ